ನಾನು ಎಂಥವಂದ್ರೆ ನಾನು ಮನುಷ್ಯ ಎಂಥವಂದ್ರೆ ಆನ್ಲೈನೇ ತರಿಸಿಲ್ಲ ವ ಏನೂ ಆನ್ಲೈನ್ ತರಿಸಿಲ್ಲ ಆದ್ರೆ ನಮ್ಮ ಫ್ರೆಂಡ್ಸ್ ಏನು ಮಾಡ್ಯಾರೆ ಎಲ್ಲದಕ್ಕೂ ಆನ್ಲೈನ ಈಗ ಊಟ ಮಾಡೈತಂದ್ರೂ ಆನ್ಲೈನ ಪ್ರೊಡಕ್ಟ್ ತರ್ಸ್ತೈತಂದ್ರೂ ಆನ್ಲೈನ ಈಗ ಅವ್ರಿಗೆ ಫೋನ್ ಬೇಕಾಗಿತ್ತು ಅಂದ್ರೂ ಆನ್ಲೈನೇ ತರ್ಸೋದು ಹಾಗೆ ಇನ್ನೂ ಏನು ಮಾಡ್ತಿದ್ದಂದ್ರೆ ನನ್ಗೆ ಏನ್ರ ಬೇಕಾಗಿತ್ತಂದ್ರೆ ನಾನು ಇಲ್ಲೇ ಮಾರ್ಕೆಟ್ಗೆ ಹೋಗ್ತಿದ ಇಲ್ಲಾಂದ್ರೆ ಇಲ್ಲಿ ಎಲ್ಲಾದ್ರು ಸಮೀಪ ಇದ್ದಿದ್ದ ಶಾಪಿಗೆ ಹೋಗಿ ತರ್ತಿದ್ದೆ ಆದ್ರೆ ಅವರೆಲ್ಲ ಏನು ಮಾಡ್ತಿದ್ರು ಎಲ್ಲ ಮನೆಗೇ ಕೂತು ಮಾಡ್ತಿದ್ರು ಆದ್ರೆ ನಾನು ಹಿಂಗ ನ್ಯೂಝ್ನಾಗೆ ನೋಡ್ತಿರ್ತಿಲ್ಲ ಏನಂದ್ರೆ ಈಗ ಒಬ್ರು ಯಾರೋ ಆನ್ಲೈನ್ದಾಗೆ ಆರ್ಡ್ರು ಮಾಡಿರತ್ತೆ ಏನು ಮ್ ಏನು ಮಾಡಿರಂದ್ರೆ ಐಫೋನ್ ಆರ್ಡರ್ ಮಾಡಿರತ್ತೆ ಐಫೋನ್ ಆರ್ಡ್ರು ಮಾಡಿದ್ರು ಅಯ್ಯೋ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮಾಡ್ಯಾರೆ ಆದರೂ ಅವ್ರಿಗೆ ಪಿ ಐಫೋನ್ ಬರ್ಬೇಕಲ್ಲ ಯಾವ್ದಾರು ಒಂದು ಫೋನ್ ಬರಬೇಕು ಆದ್ರೆ ಅದ್ರ ಅದ್ರ ಬ ಅದ್ರ ಪರಿಚಯ ಅವ್ರಿಗೆ ಏನು ಬಂದಿತ್ತಂದ್ರೆ ಒಂದು ಚಪ್ಪಲಿ ಇಟ್ಟು ಕೊಟ್ಟಿರತ್ತೆ ಅದಕ್ಕೆ ಇದು ಏನು ತನ ಏನು ಅನಿಸ್ತಿತ್ತು ಇದು ಯಾಕೋಪ್ಪ ಇದು ಆನ್ಲೈನ್ ಶಾಪಿಂಗ್ ಫ್ರಾಡ್ ಅನಿಸ್ತಿತ್ತು ನಾವು ಹೇಳಿದ್ದೇ ಬೇರೆ ಬರೋದೇ ಬೇರೆ ಆಲಿತಿತ್ತು ಹಾಗೆ ನಮ್ಗೆ ಏನಾಗುತ್ತಿತ್ ಅಂದ್ರೆ ಈಗ ಭಾಳ ಜನ ಆಜು ಬಾಜು ಇದ್ದವ್ರೂ ಮಾಡ್ತಿದ್ರ್ ಕರೆ ನಂಗೆ ಅದು ಅಷ್ಟು ಭಾರವಸೆ ಕೊಡ್ತಿದಿಲ್ಲ ಆನ್ಲೈನ್ ಶಾಪಿಂಗ ನಾನು ಎಲ್ಲರಿಗೂ ನಾನೇ ಅಡ್ವೈಸ್ ಮಾಡ್ತಿದ್ದೆ ಏನಂದ್ರೆ ಅವರಪ್ಪ ಇಲ್ಲಿ ಎಲ್ಲ ಶಾಪ್ ಮಾರ್ಕೆಟ್ದಾಗೆ ಇದ್ದಿದ್ದ ಶಾಪಿಗೆ ಹೋಗಿ ತೊಗೊಂಡ್ ಬನ್ರಿ ನಿಮ್ಗೆ ಏನು ಬೇಕಂದ್ರೆ ಆನ್ಲೈನ್ ಮಾಡಕ್ಕೆ ಹೋಬೇಡ್ರಿ ಫ್ರಾಡ್ ಆಗ್ಲತ್ತಾವ ಮತ್ತು ನ್ಯ ಅವ್ರನ್ನ ಎಲ್ಲ ನಮ್ಮ ದೋಸ್ತರು ಹಚ್ಚಿದ್ರು ಐಗೆ ಎಂಥ ಸಣ್ಣ ಸಣ್ಣ ಪರ್ಗೊಳ್ನು ಮನೆ ಕೊಚ್ಚಿ ಆನ್ಲೈನ್ ಮಾಡುತ್ತಾವ ಹೋಗ್ ತೊಗೊಂಬರ್ರಿ ಆನ್ಲೈನ್ ಮಾಡುತ್ತಾವ ಡೆಲಿವರಿ ಬಾಯ್ಗಳು ಮನೆಗ್ ತಂದು ಕೊಡುತ್ತಾವ ಮತ್ತು ಹಂಗೆ ಏನ್ರ ಚೊಲೋ ಅನ್ಸ್ತಿಲ್ಲಂದ್ರೆ ರಿಟನ್ನು ಮಾಡಕ್ಕೆ ಬರ್ತಿತ್ತು ನಮ್ಮ ಎಲ್ಲ ದೋಸ್ತ್ರು ಹೇಳಿದ್ರು ಹಾಗೇ ನಾನು ಎಂದೂ ಆನ್ಲೈನ್ ಮಾಡಲಾರ್ದವ ನಮ್ಮ ದೋಸ್ತರು ನಮ್ಮ ಕಾಲ್ ಜಿಗ್ಡಿ ದೋಸ್ತ ವಿನಯ್ ಏನಂದ ಆನ್ಲೈನ್ ಮಾಡಪ್ಪ ಎಲ್ಲ ಕರೆಕ್ಟೇ ಬರ್ತವೆ ಪ್ರೊಡಕ್ಟ ನಿಂಗೆ ಬೇಡ ಅನ್ಸಿತ್ತಂದ್ರೆ ರಿಟನ್ ಮಾಡಕ್ಕೆ ಬರ್ತೆ ಹಂಗೂ ನಿನ್ನ ಬಡ್ಡೆ ಒಂಟೋಯ್ತ್ಲಾ ಬರ್ಡೆಗ್ ಒಂದು ಮೊಬೈಲ್ ಆಡ್ರು ಮಾಡು ಮೊಬೈಲ್ ಆರ್ಡ್ರು ಮಾಡು ಅಂದ ಆಯಿತು ನಾನು ಅಂಜ್ಕೋತ ಅಂಜ್ಕೋತ ಏನು ಏನಾರ ಭರವಸೆ ಇದ್ದಿಲ್ಲ ಆನ್ಲೈನ್ ಮ್ಯಾಲ ನಮ್ಮ ದೋಸ್ತ ಯಾಕೋ ವಿನಯ್ ಹಿಂಗೆ ಹೇಳೀನಲ್ಲ ಅವ ಮಾಡಿರಬೇಕು ಅವ್ನ್ದು ಎಕ್ಸ್ಪೀರೆನ್ಸ್ ಮ್ಯಾಲೆ ನನಗೆ ಹೇಳಿರ್ತಾನಂತ ಕರೆ ನಾನು ಏನು ಮಾಡ್ದೆ ಆನ್ಲೈನ್ ಮ್ಯಾಲ್ ಆರ್ಡ್ರು ಮಾಡ್ದೆ ಏನಂದ್ರೆ ಮೊಬೈಲು ನಮ್ಮ ಮೊಬೈಲ್ ಯಾವುದು ಆರ್ಡ್ರು ಮಾಡಿದ್ದಂದ್ರೆ ಒನ್ ಪ್ಲಸ್ಸ ಒನ್ ಪ್ಲಸ್ ಆರ್ಡ್ರು ಮಾಡ್ದೆ ನಾರ್ಡ್ ಸಿ ಟೂ ಎಷ್ಟು ನಾವು ಹೊರಗೆ ಕೇಳಿದ್ರೆ ಅದು ಟ್ವೆಂಟಿ ಫೈಯ್ ತೌಸಂಡ್ ಅಂತ ಹೇಳುತ್ತಿರು ಆದ್ರೆ ಆನ್ಲೈನ್ನ್ಯಾಗೆ ಕೇಳ್ದಾಗ ಟ್ವೆಂಟಿ ತೌಸಂಡ್ ಅಂತ ಬಂದಿತ್ತು ಅದಕ್ಕೆ ನಾನು ಏನು ಮಾಡ್ದೆ ಒಂದು ಫೈಯ್ ತೌಸಂಡ್ ಸೇವಿಂಗ್ಸ್ ಆಗ್ತದಲ್ವ ಅನ್ಕೊಂಡು ನಾನು ಆನ್ಲೈನ್ ಆರ್ಡ್ರು ಮಾಡ್ದೆ ಹಾಗೆ ನಮ್ಮ ವಿನಯನೂ ಅಂದ ಆನ್ಲೈನ್ ಮಾಡು ಏನಾಗಲ್ಲ ಒಂದು ಏ ಒಂದು ಎಂಟು ದಿವ್ಸ್ದಲ್ಲಿ ಎಂಟು ದಿನದಲ್ಲಿ ನಿನಗೆ ಅದು ಆನ್ಲೈನ್ ಬರ್ತದೆ ನೀ ನೋಡಿ ಮತ್ತೆ ರಿಟನ್ನು ಮಾಡ್ಬೋದು ಅಂದ ಆಯಿತು ನಾನು ಒಂದು ಕಡೆ ಆರ್ಡ್ರು ಮಾಡ್ದೆ ಅದು ಆರ್ಡ್ರ ಏನೋ ಪ್ಲೇಸಾಯಿತು ಆರ್ಡ್ರ ಪ್ಲೇಸಾದ್ರೂ ನಂಗೆ ಎಂಟು ದಿನ ಆಗನ್ ಬರ್ತದೆ ಅಂದ್ ಕರೆ ಅವರು ಡೇಟ್ ಕೊಟ್ಟಿದ್ದರು ಆಯ್ತು ನನಗಾ ಡೈಲಿ ನಂಗೆ ನಿದ್ದೆನೆ ಹತ್ತಿದಿಲ್ಲ ಯಾಕಂದ್ರೆ ನಾನು ಎಂದೂ ಆನ್ಲೈನ್ ಮಾಡ್ಲಾರ್ದವ ಒಂದು ಸಲ ಆನ್ಲೈನ್ ಮಾಡೀನಿ ಈಗ ಅದು ಮತ್ತು ಫೋನ್ ಮಾಡಿದ್ದು ನಾನು ಅದು ಫೋನ್ ಮಾಡೀನೀ ಎಂಟು ದಿವಸ ಅವು ಎಲ್ಲ ನನ್ನದು ನಾನು ಟ್ವೆಂಟಿ ತೌಸಂಡ್ ಕೊಡ್ಬೇಕಂದ್ರೆ ಅವು ಎಲ್ಲ ನನ್ನದು ಪಾಕೆಟ್ ಮನೀ ಆಗಿತ್ತು ಮತ್ತು ನನ್ನದು ಡೇಲಿ ಸೇವಿಂಗ್ಸ ಒಂದು ಟೆನ್ ಟ್ವೆಂಟಿ ರುಪೀಸ ಡೇಲಿ ಸೇವ್ ಮಾಡಿದ್ದು ಎಲ್ಲ ಸೇರಿಸಿ ಟ್ವೆಂಟಿ ತೌಸೆಂಡ್ ಆಗಿತ್ತು ಅದಕ್ಕೆ ನನ್ನದು ಒಂಥರ ಭಯ ಆಗಿತ್ ನನಗೆ ಇದು ಬಂದಿಲ್ಲಂದರೆ ಹೇಗಪ್ಪ ಇದು ಫ್ರಾಡ್ ಇದು ನನ್ನ ಜೊತೆ ಫ್ರಾಡ್ ಮಾಡಿದ್ರೆ ಹೇಗೆ ಅದಕ್ಕೆ ನಂಗೆ ಭಯ ಆಗಿತ್ತು ಎಂಟು ದಿವಸ ಅದನ್ನು ಡೇಲಿ ಮೆಸೇಜ್ ಬರ್ತಿದ್ವು ನಿಮ್ಮ ಆರ್ಡ್ರು ಶಿಪ್ ಆಗಿದೆ ನಿಮ್ಮ ಆರ್ಡ್ರು ಇಲ್ಲಿದೆ ನಿಮ್ಮ ಆರ್ಡ್ರು ಆನ್ ದ ವೇ ಈಗ ಬಂತು ಆಯಿತು ಎಂಟು ದಿವಸ ಅದನ್ನು ಮುಂಜಾನೆ ನನಗೆ ವಾಟ್ಸಾಪ್ನಾಗೆ ಒಂದು ಮೆಸೇಜ್ ಬಂತು ಯದರ್ ಎಕ್ಸ್ಪ್ರೆಸು ಡಾಟ್ ಕಾಮ್ ಅಂತ ಯಾವ ಅವರು ಡೆಲಿವರಿ ಪಾಟ್ನರ್ದವ್ರು ಕಳಿಸಿರ್ತಾರೆ ಯುವರ್ ಆರ್ಡ್ರು ವಿಲ್ ಬಿ ರೀಚ್ಡ್ ಟುಡೇ ಟು ಯುವರ್ ಹೋಮ ಅಂತ್ಕರ್ ಮೆಸೇಜ್ ಬರ್ತೆ ಆಯಿತಪ್ಪ ನಾನು ಇವತ್ತು ಮನೆಗೆ ಇದ್ದು ಸ ಮನೆಗಿದ್ ನನ್ನದು ಆರ್ಡ್ರು ಬರತ್ತಂದ್ ನಾನು ಮನೆಲೇ ಇರ್ಬೇಕಂತ ಕರೆ ನಾನು ಮನೆಲೇ ಇದ್ದೆ ಮನೆಗಿರೊನಾ ಆಯಿತು ಆರ್ಡ್ರು ಡೆಲಿವರ್ ಬಾಯ್ ಫೋನ್ ಹಚ್ಚಿದ ಹಿಂಗಿಂಗೆ ನಿಮ್ಮ ಆರ್ಡ್ ಇದ್ರಿ ಮನೆಗೆ ಇರಿ ಅಂತ ಆಯಿತು ಹಾಂ ಬನ್ರಿ ಇಲ್ಲೇ ನಮ್ಮ ದೇವನಗರ್ದಂಗೆ ನಮ್ಮ ಮನೆ ಇದೆ ಅಂದೆ ಆಯಿತು ಆರ್ಡ ಬಂತು ಆ ಡೆಲಿವರಿ ಬಾಯ್ಗಿನ್ನ ಕ್ಯಾಶನ್ನೂ ಕೊಟ್ಟೆ ಮತ್ತು ಆಯಿತು ಅದು ಏನು ನಾನು ಮಾಡಿದ್ದ ಆರ್ಡ್ರು ಬಂದಿತ್ತು ನೋಡುವ ನಾನು ತೊಗೊಂಡ್ ಕರೆ ಮನೆಯೊಳಗ್ ಬಂದು ಆಯಿತು ಓಪನ್ ಮಾಡುತ್ತಿದ್ದ ಓಪನ್ ಮಾಡ್ವಾಗ ಆಯಿತು ಒಪ್ಪನ್ ಮಾಡ್ದೆ ಫೋನೇ ರೀ ಇತ್ತು ಆದ್ರೂ ನಾನು ಹೇಳಿದ ಕಲರು ಬ್ಲ್ಯಾಕು ಆದರೆ ಅದು ಬಂದಿದ್ದು ವೈಟು ಆ ಒನ್ ಪ್ಲಸ್ನಾಗೂ ಬ್ಲ್ಯಾಕ್ ಅಂತ ಹೇಳಿದ್ನ ಆದ್ರೂ ವೈಟ್ ಬಂದಿತ್ತು ಇದೇನಪ್ಪ ಫಸ್ಟ ಕೈ ನಡುಗುತ್ತಿತ್ತು ತೆಗಿಲಿಕ್ಕೆ ಮತ್ತು ಇದು ಕಲರೂ ಹಿಂಗೆ ನಾನು ಹೇಳಿದ್ದೇ ಬೇರೆ ಬಂದಿದ್ದೇ ಬೇರೆ ಆಗಿತ್ತು ಮತ್ತು ಈಗ ನಾನು ಯೂಸ್ ಮಾಡ್ಕೋತ ಹೋಗಣ ಅದ್ರ ಬ್ಯಾಟ್ರಿಯೂ ಬೇರೆ ಬೇರೇ ಬ್ಯಾಟ್ರಿಯೂ ಅಷ್ಟು ಒಂದು ಒಂದು ವಾರಗನ ಬ್ಯಾಟ್ರಿಯೂ ಜಲ್ದಿ ಇಳಿತಿತ್ತು ಮತ್ತು ಫೋಟೋಷ್ ಈ ಕ್ಯಾಮ್ರವೂ ಫಸ್ಟು ಒಂದು ಸೆವೆನ್ ಡೇಸೆಲ್ಲ ಚೊಲೋ ವರ್ಕಿಂಗ್ ಆಗ್ತಿತ್ತು ಆಮೇಲೆ ವರ್ಕೇ ಆಗದಿಲ್ಲ ಅದಕ್ಕೆ ನಾನು ಏನು ಹೇಳ್ತಿನಿ ಆನ್ಲೈನ್ ಶಾಪಿಂಗ್ ಕೂಡ ಸ್ವಲ್ಪ ಫ್ರಾಡ್ ಆಗ್ಬೌದು ಅಥವಾ ಕರೆಕ್ಟೂ ಬರ್ಬೋದು ಅಂತ ನಾನು ಇಷ್ಟು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು